ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ಲಭ್ಯವಿರುವ ವಾಹನ ಅಥವಾ ಸಾರಿಗೆ ಆಯ್ಕೆಯು ಅಂತ ಬಂದಾಗ ರೈಲ್ವೆ ಸಾರಿಗೆ ರೈಲ್ವೆ ಸಾರಿಗೆ ಕಡಿಮೆ ಪ್ರದೇಶಕ್ಕೆ ಲಭ್ಯ ಐತೆ ಹಲವು ಪ್ರದೇಶಗಳಲ್ಲಿ ರೈಲ್ವೆ ಸಾರಿಗೆ ಲಭ್ಯವಿಲ್ಲ ಅಂದರೆ ಪಾಂಡವಪುರ ಇರ್ಬೋದು ಮತ್ತೆ ಮೇಲುಕೋಟೆ ಮಳವಲ್ಲಿ ಈ ಥರ ಪ್ರಮುಖ ಒಂದಷ್ಟು ಜಾಗಗಳಿಗೆ ರೈಲ್ವೆ ರೈಲ್ವೇ ಸಾರಿಗೆ ವ್ಯವಸ್ಥೆ ಇಲ್ಲ ಇನ್ನೂ ಬಸ್ ಸಾರಿಗೆ ಬಸ್ ಸಾರಿಗೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಕಡೆ ಬಸ್ ಸಾರಿಗೆ ಇದೆ ಬಟ್ ಜನ ಜೀವನ ಅಸ್ತವ್ಯಸ್ತ ಬಸ್ಸು ಕರೆಕ್ಟಾಗಿ ಸಿಗಲ್ಲ ಒಂದೊಂದು ಕಡೆ ಹೋಗ್ಬೇಕೆಂದ್ರೆ ಸರಿಯಾದ ಈಗ ನಾವು ಹೋಗ್ತೀವಿ ಹೋದ ತಕ್ಷಣ ಬಸ್ ಸಿಗೋಲ್ಲ ಹಲವು ಸಮಯ ವೇಯ್ಟ್ ಮಾಡಬೇಕು ಕಾಯಬೇಕು ಕಾದಾದ್ಮೇಲೆ ಬಸ್ ಸಿಗುತ್ತದೆ ಅನ್ನೋದರಲ್ಲೂ ಡೌಟು ಅದು ಅದೂ ಪಕ್ಕ ಹೇಳೋಕ್ಕಾಗೋಲ್ಲ ಈಗ ಬರ್ತೀವಿ ಬಸ್ಗೋಸ್ಕರ ಆದ ಗಂಟೆ ಆಗುತ್ತೆ ಬಸ್ ಬರೋಕೆ ಅಂತ ಅಂತಾರೆ ಓಕೆ ನಿಂತ್ಕೊಳ್ತೀವಿ ಆದ ಗಂಟೆ ಆದರೆ ಆದ ಗಂಟೆ ಆದರೂ ಬರೋಲ್ಲ ಬಸ್ಸು ಇನ್ನೂ ಒಂದಷ್ಟು ಸಮಯ ಬೇಕು ಆ ಬಸ್ಸು ಡ್ರೈವರ್ ಮೇಲೆ ಯಾವ ಚಾಲಕ ಅಥವಾ ಡ್ರೈವರ್ ಯಾರಿದ್ದ ಅವ್ನ ಮೇಲೆ ಡಿಪೆಂಡ್ ಆಗುತ್ತದೆ ಎಲ್ಲ ಅವ್ನ ಎಷ್ಟು ನಿಮಿಷ್ದಲ್ಲಿ ನಾವು ಇಷ್ಟು ನಿಮಿಷದಲ್ಲಿ ಹೋಗ್ಬೇಕು ಇಷ್ಟು ಎಮೆರ್ಜೆನ್ಸಿ ಇದೆ ಅಂದಾಗ ಆ ಬಸ್ಸು ಅಷ್ಟು ನಿಮಿಷ್ದಲ್ಲಿ ಹೋಗೋಲ್ಲ ತುಂಬ ಲೇಟ್ ಮಾಡ್ತಾರೆ ತುಂಬ ಅಂದರೆ ತುಂಬ ಲೇಟ್ ಮಾಡ್ತಾರೆ ಆದರೆ ಆ ಟೈಮಲ್ಲಿ ಕಾಲೇಜು ಸ್ಕೂಲ್ ಆ್ಯಂಡ್ ಮತ್ತು ಏನು ಕೆಲ್ಸಕ್ಕೆ ಹೋಗ್ತವ್ರೆ ತುಂಬ ತೊಂದರೆ ಆಯ್ತದೆ ಈ ಬಸ್ ವ್ಯವಸ್ಥೆಯಿಂದ ಬಸ್ ವ್ಯವಸ್ಥೆ ಫಾಶ್ಟ್ ಮಾಡಬೇಕು ಇನ್ನಷ್ಟು ಬಸ್ಗಳನ್ನ ಬಿಡಬೇಕು ಬಸ್ಸಿಂದ ನಮಗೆ ಬಸ್ಸೇ ಪ್ರಮುಖ ಸಾರಿಗೆ ಆಗಿರೋದರಿಂದ ಮಂಡ್ಯ ಜಿಲ್ಲೆ ಮೈಸೂರು ಮೈಸೂರು ಹೆಂಗೆ ಗೊತ್ತೆ ಬಟ್ ಮಂಡ್ಯ ಜಿಲ್ಲೆ ಬಸ್ಸೇ ಪ್ರಮುಖ ರೋ ಇದು ಸಾರಿಗೆ ವ್ಯವಸ್ಥೆ ಇನ್ನೂ ಓನ್ ವೆಹಿಕಲ್ ಇದ್ದಾಗ ಓನ್ ವೆಹಿಕಲ್ ಹೋಗ್ತದೆ ಬಟ್ ಓನ್ ವೆಹಿಕಲ್ ಇಲ್ಲ ಅಂದಾಗ ಖಾಸಗಿ ಗಾಡಿ ಸ್ವಂತ ಗಾಡಿ ಹೋಗಿಲ್ಲ ಅಂದಾಗ ಬಸ್ಗೋಸ್ಕರವೇ ಎಲ್ಲ ಕಾಯಿದು ಅಥ್ವಾ ಅವು ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳು ಬೇರೆ ಕಡೆಯಿಂದ ಕಾಲೇಜಿಗೆ ಬರಬೇಕು ಈಗ ಎಕ್ಸಾಂಪಲ್ ಪಾಂಡವಪುರ ಮೇಲುಕೋಟೆ ಕನಕಪುರದಿಂದ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಬರ್ಬೇಕು ಅಂದಾಗ ಅವ್ರಿಗೆ ಅಲ್ಲಿ ಆ ಟೈಮಿಂಗ್ಸು ಹತ್ತು ಗಂಟೆಗೆ ಕ್ಲಾಸ್ ಅಂದಾಗ ಹತ್ತು ಗಂಟೆ ಒಂಬತ್ತು ಮುಕ್ಕಾಲು ಒಂಬತ್ತುವರೆಗೆ ಬಸ್ ಸ್ಟ್ಯಾಂಡಗೆ ಬಂದಾಗ ಕಾಲೇಜಿಗೆ ಬರೋಕೆ ಮಿನಿಮಮ್ ಮೂವತ್ತು ಒಂದು ಇಪ್ಪತ್ರಿಂದ ಇಪ್ಪತ್ತೈದು ನಿಮಿಷ ಬೇಕು ಬಸ್ ಸ್ಟ್ಯಾಂಡಿಂದ ಕಾಲೇಜ್ಗೆ ಫ್ರೆಂಡ್ಸ್ ಜೊತೆ ಬರೋಕೆ ಸೊ ಆ ಟೈಮಿಂಗ್ಸ್ ರೀಚ್ ಮಾಡ್ಬೇಕೆಂದ್ರೆ ಅವರು ಒಂಬತ್ತು ಮೂವತ್ತು ಒಂಬತ್ತು ಕಾಲ್ ಒಂಬತ್ತು ಮೂವತ್ತಕ್ಕೆ ಇಲ್ಲಿ ಬರಬೇಕು ಅವರು ಎಷ್ಟು ಎಂಟು ಗಂಟೆಗೆ ಬಿಟ್ರುವೇ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತುಂಬ ಸಮಯ ಐತೆ ಯಾಕಂದರೆ ಅಲ್ಲಿ ಬಸ್ ಸಿಗೋಲ್ಲ ಅಟ್ ಪ್ರೆಸೆಂಟ್ ಬಸ್ ಸಿಗೋಲ್ಲ ಸಾರಿಗೆ ವ್ಯವಸ್ಥೆ ಅಂದರೆ ಫುಲ್ ಜನಜೀವನ ಅಸ್ತವ್ಯಸ್ತ ಆಗೋಗ್ತದೆ ಇನ್ನೂ ಟ್ರಾವೆಲಿಂಗ್ ಬಂದಾಗ ಟ್ರಾವೆಲಿಂಗೂ ಬಸ್ ಸಿಗೋಲ್ಲ ಈಗ ತಲಕಾಡು ಮಳವಳ್ಳಿ ಮಳವಳ್ಳಿ ತಲಕಾಡು ತಲಕಾಡು ಒಂದು ಪ್ರಮುಖ ಸ್ಥಳ ಅಂದರೆ ಪ್ರಮುಖ ಒಂದು ಪ್ರವಾಸಿ ಸ್ಥಾನ ಬಟ್ ಅಲ್ಲಿಗೆ ಬಸ್ ಇಲ್ಲ ಬಸ್ ಇರದ ಕಾರಣ ಅಲ್ಲಿ ಯಾರೂ ಹೋಗಲ್ಲ ಇನ್ನೂ ಶಿವನಸಮುದ್ರ ಗಗನ ಚುಕ್ಕಿ ಭರ ಚುಕ್ಕಿ ಅಲ್ಲೂ ಬಸ್ ಇಲ್ಲ ಅಲ್ಲಿ ಬಸ್ ಸಿಗದ ಕಾರಣ ಅಲ್ಲೂ ಯಾವನೂ ಟ್ರಾವೆಲಿಂಗ್ಗೋಸ್ಕರ ಹೋಗಲ್ಲ ಟೂರಿಸ್ಗಳ್ಗೆ ತುಂಬ ತೊಂದರೆ ಆಗೋಯ್ತದೆ ಇನ್ನೂ ಮೇಲುಕೋಟೆ ಮೇಲುಕೋಟೆಗೆ ಬಸ್ ಐತೆ ಆ ಬಸ್ಸಲ್ಲಿ ತುಂಬ ಸ್ಟೂಡೆಂಟು ಲೇಡಿಸ್ಸು ಯಾಕೆಂದ್ರೆ ಈಗ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಲೇಡಿಸು ತುಂಬ ಅಲ್ಲಿ ಹೋಗ್ತಾರೆ ಸೊ ಆದರೆ ತುಂಬ ಲೇಡಿಸ್ ಹೋದಾಗ ಇಂದೆ ಟೂರಿಸ್ ಬರ್ತಾವ ಅವು ಓ ಪ್ರೈವೇಟ್ ವೆಹಿಕಲ್ಸ್ ಅಂದರೆ ಖಾಸಗಿ ವಾಹನಕ್ಕೂ ಏನಿರುತ್ತದೋ ಆ ಬಸ್ಸು ಖಾಸಗಿ ಬಸ್ಸು ಖಾಸಗಿ ಕಾರ್ಸು ಈ ಥರದ ಮೇಲೆ ಡಿಪೆಂಡಯ್ತೆ ಆ ಡಿಪೆಂಡ್ ಆಗ ಅವು ತುಂಬ ಅಂದರೆ ಬೇರೆ ಕಡೆಯಿಂದ ಬರ್ತವ್ರೆ ಬೇರೆ ದೇಶದವ್ರು ಅಂದಾಗ ಅವು ತುಂಬ ದುಡ್ಡು ಕೇಳುತ್ತೆ ಅವಾಗ ಕೊಡ್ಲೇಬೇಕು ಅನಿವಾರ್ಯತೆ ಬೇರೆ ಕಡೆಯಿಂದ ಬಂದವ್ರಿಗೆ ಇದು ಇನ್ನೂ ರೇಟ್ ಇಷ್ಟೇ ಇಷ್ಟೇ ಕೊಡ್ಬೇಕು ನೀವು ಅಂತ ಕೇಳುತ್ತೆ ಆಗ ಅನಿವಾರ್ಯತೆ ಯಿಂದ ಕೊಡಲೇಬೇಕು ಏನು ಮಾಡೋಕ್ಕಾಗೋಲ್ಲ ನಾವು ಒಂದೊಂದು ಕಡೆ ಹೋದಾಗ ಈ ಥರ ಅನುಭವ್ಸಿದ್ದೇವೆ ಆದರೆ ಅಟ್ ಪ್ರೆಸೆಂಟು ಒಬ್ಬೊಬ್ಬರು ಒಂದೊಂದು ರೇಟು ಒಬ್ಬ ಆಟೋ ಚಾರ್ಜಲ್ಲಿ ಒಬ್ಬ ನೂರು ರೂಪಾಯ್ಗ್ ಹೋದ್ರೆ ಇನ್ನೊಬ್ಬ ಎಪ್ಪತ್ತು ರೂಪಾಯ್ಗ್ ಕರ್ಕೊಂಡೋಗ್ತೀನಿ ಅಂತಾನೆ ಇನ್ನೊಬ್ಬ ಅರವತ್ರೂಪಾಯ್ಗೆ ಅಂತನೆ ಪಕ್ಕ ಏನು ರೇಟ್ ಅಂತ ಯಾರಿಗೂ ಹೇಳೊಕ್ಕಾಗೋಲ್ಲ ಇನ್ನೂ ಬೇರೆ ಅಂದರೆ ಬೇರೆ ದೇಶದಿಂದ ಅಥ್ವಾ ಬೇರೆ ಹೊರ ರಾಜ್ಯದಿಂದ ಟೂರಿಸ್ಗಳು ಬಂದಾಗ ಅವ್ರಿಗೆ ಈ ಡಬ್ಬಲ್ ಇರುತ್ತೆ ನಮ್ಗಿಂತ ಡಬ್ಬಲ್ ಇರುತ್ತೆ ನಮ್ಗೆ ನೂರು ರೂಪಾಯಿ ಹೇಳ್ದಾಗ ಐನೂರು ರೂಪಾಯಿ ಅಂತಾರೆ ಸೊ ಇದರಿಂದ ನಮ್ಮ ದೇಶದ ಕೀರ್ತಿ ಏನಿದೆ ಅದೂ ಹಾಳಾಗ್ತದೆ ಮತ್ತೆ ಇದು ಟ್ರಾವೆಲಿಂಗ್ ವ್ಯವಸ್ಥೆ ಕರೆಕ್ಟಾಗಿಲ್ಲ ಇನ್ಕರೆಕ್ಟ್ ಟ್ರಾವೆಲಿಂಗ್ ವ್ಯವಸ್ಥೆ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾ ಕಂಡಕ್ಟ್ರ್ ಹೋಗಿ ಡ್ರೈವರ್ಸೇ ಕಿತ್ತಾಡ್ತಾರೆ ಚೇಂಜಿಲ್ಲ ಮತ್ತೆ ಸ್ಟಾಪ್ ಕೊಡಲ್ಲ ಒಂದೊಂದು ಕಡೆ ಪ್ರಮುಖ ಪ್ಲೇಸ್ಗಳಲ್ಲಿ ಏನು ಪ್ಲೇಸಿರುತ್ತೊ ಅಲ್ಲೇ ದೇವಸ್ಥಾನ ಇರೋದೆಂದ್ರೆ ಇದೆಯೇ ಇಲ್ಲೇ ನೋಡೋಕೆ ಬಂದಾದಮೇಲೆ ಸ್ಟಾಪ್ ಕೊಡೋಲ್ಲ ಮುಂದೆ ಇದಾಗ್ವಾಗ ಸ್ಟಾಪ್ ಕೊಡೋದು ಅದ್ಕಿಂತ ಹಿಂದೆಯೇ ಸ್ಟಾಪ್ ಕೊಟ್ಬಿಡೋದು ಖಾಸಗಿ ವಾಹನದಿಂದ ಒಬ್ಬ ಬೈತಾನವ ಅಲ್ಲಿ ಬಸ್ ಹತ್ರ ಆ ಆ ರೂಟ್ ಮೇಲೆ ಹೋದರೆ ಬಸ್ ಸ್ಟಾಪ್ ಕೊಡೋಲ್ಲ ಇತ್ತ ಮಂಡ್ಯ ಜಿಲ್ಲೆಯಲ್ಲಿ ಬಸ್ ವ್ಯವಸ್ಥೆ ಕರೆಕ್ಟಾಗಿಲ್ಲ ನನ್ನ ಪ್ರಕಾರ ಬಸ್ ವ್ಯವಸ್ಥೆ ಪ್ರಮುಖ ಪ್ಲೇಸ್ಗಳಿವೆ ಟೂರಿಸ್ ಪ್ಲೇಸ್ಗಳು ಇತಿಹಾಸ ಪುರಾತನ ದೇವಾಲಯಗಳು ಮತ್ತು ಪ್ರಮುಖ ಪ್ರವಾಸಿ ಸ್ತಾ ತಾಣಗಳು ಇವೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಬಸ್ ವ್ಯವಸ್ಥೆ ಮತ್ತೆ ರೋಡ್ ವ್ಯವಸ್ಥೆಯೂ ಕರೆಕ್ಟ್ ಇಲ್ಲ ಬಸ್ ವ್ಯವಸ್ಥೆಯೂ ಇಲ್ಲ ರೋಡ್ ವ್ಯವಸ್ಥೆ ರೋಡ್ ವ್ಯವಸ್ಥೆ ಇದ್ದಿದ್ದರೆ ಬಸ್ ಕರೆಕ್ಟಾಗಿ ಆಟೋಮೆಟಿಕ್ಕಾಗಿ ಹೋಗುತ್ವೆ ಅವೆರಡು ಸರಿಯಿಲ್ಲ ಇವೆರಡು ಸರಿ ಹೋದರೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಹೊಂದುತ್ತದೆ ಎರಡನೇ ಮಾತಿಲ್ಲ ಪಕ್ಕ ಅಭಿವೃದ್ಧಿ ಹೊಂದುತ್ತದೆ ಬಟ್ ಇವೆರಡು ಕರೆಕ್ಟಾಗಿಲ್ಲ ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆ ರೋಡ್ ವ್ಯವಸ್ಥೆ ಎರಡೂ ಸರಿಯಿಲ್ಲ ಇದರಿಂದ ಜನ ಜೀವನ ಅಸ್ತವ್ಯಸ್ತ ಆಗಿದೆ ನಾನು ನಾನು ನಮ್ಮೂರಿಂದ ಇಲ್ಲಿಗೆ ಬರೋಕ್ಕೆ ಎರಡು ಕೀ ಎರಡು ಅವರ್ ಜರ್ನಿ ಬೇಕು ಒಂದು ಅವರ್ ಒಂದು ಒಂದು ಕಾ ಒಂದು ಒಂದು ಮೂವತ್ತು ಇಲ್ಲ ಎರಡು ಅವರ್ ಜರ್ನಿ ಬೇಕು ಎರಡು ನಲ್ವತ್ತೈದು ನಿಮಿಷ ನಲ್ವತ್ತೈದು ಕಿಲೋಮೀಟ್ರ್ ಆಗೈತೆ ನಲ್ವತ್ತೈದು ಕಿಲೋಮೀಟ್ರೂ ನಾನು ಇಲ್ಲಿಗೆ ಬರೋಕ್ಕೆ ಕಾಲೇಜ್ಗೆ ಎರಡು ಅವರ್ ಟ್ರಾವೆಲ್ ಮಾಡಬೇಕು ಒಂದು ಸೈಡಿಂದ ಅಂದರೆ ಅಷ್ಟು ಬಸ್ಸಿಲ್ಲ ನ್ಯಾಷ್ನಲ್ ಐ ವೇ ಟು ನಾಟ್ ನೈನ್ ಹತ್ತಿರ ನಮ್ಮ ಊರು ಇರೋದು ಅಲ್ಲಿ ಬಸ್ ಸ್ಟಾಪ್ ಕೊಡೋಲ್ಲ ಕೊಟ್ರುವೆ ಅವ್ರು ನಮಗೆ ಇಲ್ಲಿ ಕರ್ಕೊಂಡ್ಬಂದು ಬಿಡೋಲ್ಲ ಕರ್ಕೊಂಡ್ಬಂದು ಬಿಡೋಕೆ ಒಂದು ಒಂದು ಮೂವತ್ತು ಅವರ್ ಬೇಕು ಒಂದು ಒಂದು ಮೂವತ್ತು ನಿಮಿಷ ಬೇಕು ಇದು ನಮ್ಮ ಮಂಡ್ಯ ಜಿಲ್ಲೆಯ ವ್ಯವಸ್ಥೆ ಥ್ಯಾಂಕ್ ಯು